ನನ್ನ ಮನೆಯಲ್ಲಿ ಕೆಲವು ಸಸ್ಯಗಳಿವೆ ಕೆಲವು ಬೀಜವನ್ನು ಬಿತ್ತಿ ಅದರಿಂದ ಬೆಳೆಯುವ ಸಸ್ಯಗಳು ಬೀಜ ಬಿತ್ತಿ ಹೇಳಿದರೆ ಅದು ಪುನಃ ತನ ಹೂವಿನ ಗಿಡ ಅಂದರೆ ಹೂವಾಗಿ ಅದರಿಂದ ಬೀಜ ಬರ್ತದೆ ಅದನ್ನು ಪುನಃ ನಾನು ಹಾಕ್ತೇನೆ ಬೀಜವನ್ನು ಮಣ್ಣಿನಲ್ಲಿ ಅದು ಪುನಃ ಇನ್ನೊಂದು ಗಿಡಕ್ಕೆ ಮೊಳಕೆ ಕೊಡ್ತದೆ ಆದರೆ ತರಕಾರಿ ಗಿಡಗಳು ತರಕಾರಿ ಗಿಡಗಳನ್ನು ಸಹ ನಾನು ಬೆಳೆಸ್ತೀನಿ ಅದರಿಂದ ಹೆಚ್ಚಿನ ಸಸಿ ನನ್ಗೆ ಬೇಕೇಳಿದರೆ ಈಗ ಬೆಂಡೆಕಾಯನ್ನು ತಕೊಳುದು ಬೆಂಡೆಕಾಯಿ ನನಗೆ ಬರುವ ಇನ್ನೊಮ್ಮೆ ಈಗ ಒಂದು ಸಲಕ್ಕೆ ನಾನು ದ ಇದು ಮಾಡಿ ನೆಟ್ಟಿದ್ದೇನೆ ಗಿಡವನ್ನು ಮಣ್ಣಿನಲ್ಲೆಲ್ಲ ಅದೆಲ್ಲ ಬೆಳಿಯಿತು ನನ್ಗೆ ತುಂಬ ಬೆಂಡೆಕಾಯನ್ನು ಕೊಟ್ಟಿತು ಆದರೆ ನೆಸ್ಟ್ ನನ್ಗೆ ಅದು ಆ ಸಸಿಯಿಂದಲೆ ಬೆಂಡೆಯನ್ನು ಇನ್ನೊಮ್ಮೆ ಆಗೋದಿಲ್ಲ ಆ ಸಸಿ ಅದರದ್ದು ಎಷ್ಟು ಬೆಂಡೆ ಕೊಡ್ತದೆ ನಂತರ ಅದು ಒಣಗಿ ಹೋಗ್ತದೆ ಆಗ ನಾನು ಎಂಥ ಮಾಡ್ತೇನೆ ಒಂದು ಬೆಂಡೆಕಾಯನ್ನು ನಾನು ಅದೇ ಸಸಿಯಲ್ಲಿ ಇಡ್ತೇನೆ ಅದು ಸಸಿಯಲ್ಲಿಟ್ಟಾಗ ಅದು ಆ ಗಿಡದಲ್ಲೆ ಬೆಂಡೆ ಬೆಳೆದು ಬೆಳೆದು ಒಣಗ್ತದೆ ಒಣಗಿ ಬಲಿತ ಕಾಯಿ ಅದರ ಒಳಗಿರ್ತದೆ ಆ ಬಲಿತ ಕಾಯಿಯನ್ನು ನಾನು ತೆಗೆದು ಬಿಸಿಲಲ್ಲಿ ಒಣಗಿಸ್ತೇನೆ ಅಂದರೆ ಅದರ ಸಿಪ್ಪೆ ಸಹಿತ ಒಣಗಿಸ್ತೇನೆ ಅದು ಒಣಗಿದ ನಂತರ ಅದರ ಬೀಜವನ್ನು ತೆಗೆದು ಸ್ವಲ್ಪ ಬೂದಿ ನಾವು ಅಡಿಗೆ ಮಾಡಿ ಕಟ್ಟಿಗೆಯಲ್ಲಿ ಮಾಡುವಾಗ ಉಳಿಯುವ ಬೂದಿಯನ್ನು ಬೆರೆಸಿ ಒಂದು ಸಣ್ಣ ಡಬ್ಬದಲ್ಲಿ ಹಾಕಿ ಇಡ್ತೇನೆ ಮಳೆಗಾಲಕ್ಕೆ ಬೇಕಾದರೆ ಮಳೆ ಶುರು ಆಗುವ ಮುಂಚೆ ಹನಿ ಹನಿ ಮಳೆ ಶುರು ಆಗುವ ಟೈಮಲ್ಲಿ ಮಣ್ಣಿನಲ್ಲಿ ದರ ತೆಗೆದು ಒಂದೊಂದು ಬೀಜವನ್ನು ಬಿತ್ತುತ್ತೇನೆ ಬಿತ್ತಿ ಮೂರು ದಿನಕ್ಕೆ ಅದು ಮೊಳಕೆ ಒ ಬರ್ತದೆ ಹೆಚ್ಚು ಸಸಿ ಹತ್ತಿರ ಹತ್ತಿರ ಇದ್ದರೆ ಅದನ್ನು ತೆಗೆದು ಬೇರೆ ಬೇರೆ ಮಾಡಿ ಸ್ವಲ್ಪ ಒಂದೊಂದು ಎರ ಒಂದೊಂದು ಅರ್ಧ ಅರ್ಧ ಮೀಟರಿಗೆ ಹಾಗೆ ಸಸಿಯನ್ನು ದರ ಮಾಡಿ ತೆಗೆದ್ರೆ ಸಸಿ ಬೆಳಿತ ಬೆಳಿತ ಸೊಂಪಾಗಿ ಬೆಳೆಯುವಾಗ ಅದಕ್ಕೆ ಬದಿಯದ್ದು ಗಿಡಗಳು ತಾಗದೆ ಅದು ಒಳ್ಳೆ ಬೆಂಡೆಕಾಯನ್ನು ಕೊಡ್ತದೆ ಕೆಲವು ಸರಿ ಬೆಂಡೆ ತುಂಬಾ ಆದಾಗ ಅದನ್ನು ನಾವು ಬದಿಯವರಿಗೆ ನಮ್ಮ ನೆರೆ ಮನೆಯವರಿಗೆ ಪದಾರ್ಥಕ್ಕು ಕೊಡ್ತೇವೆ ಪುನಃ ಹೆಚ್ಚಾದರೆ ಅದನ್ನು ನಾನು ಅಂಗಡಿಗೆ ಮಾರಲಿಕ್ಕೆ ಕೊಡ್ತೇನೆ ಅದರಿಂದ ನನಗೆ ಸ್ವಲ್ಪ ಹಣ ಸಹ ಬರ್ತದೆ ನನ್ನ ಮನೆಯ ಖರ್ಚಿಗೆ ಸಹ ಸಹಾಯವಾಗ್ತದೆ ಹಾಗೆ ನಾನು ಬಸಳೆಯನ್ನು ಮಾಡಿದ್ದೇನೆ ಬಸಳೆ ಹೇಳಿದರೆ ಅದು ಅಂಗಡಿಯಿಂದ ಒಮ್ಮೆಗೆ ನಾನು ಒಂದು ಐದು ಬಳ್ಳಿಯನ್ನು ತಂದಿದ್ದೇನೆ ಆ ಬಳ್ಳಿಯನ್ನು ಸಹ ದರ ಮಾಡಿ ನೆಟ್ಟು ಗೊಬ್ಬರೆಲ್ಲ ಹಾಕಿ ನಮ್ಮ ತರಗೆಲೆ ಮರದ ಗಿಡಗಳಿಂದ ಬೀಳುವ ತರಗೆಲೆಯನ್ನು ಒಟ್ಟು ಮಾಡಿ ಅದರ ಬುಡಕ್ಕೆ ಹಾಕಿದರೆ ಅದು ಬುಡ ತಂಪಾಗಿರ್ತದೆ ಆಮೇಲೆ ಬಸಳೆ ಮುಂದೆ ಮುಂದೆ ಹೋಗುವಾಗ ಉದ್ದ ಉದ್ದಕ್ಕೆ ಹೋದಾಗ ಅದನ್ನ ಕಟ್ ಮಾಡಿ ನಾವು ಪದಾರ್ಥಕ್ಕೆ ಬಳಸೋದು ಅದರ ಬುಡ ಮಾತ್ರ ಹಾಗೆ ಇರ್ತದೆ ಹಾಗೆ ಅದಲ್ಲಿ ನಮಗೆ ಒಂದು ತಿಂಗಳು ಎರಡು ತಿಂಗಳು ಬಸಳೆ ಚಿಗುರುತ್ತಾ ಮುಂದೆ ಮುಂದೆ ಹೋಗ್ತದೆ ನಾವು ಹಾಗೆ ಅದನ್ನು ಕಟ್ ಕಟ್ ಮಾಡಿದರೆ ಪುನಃ ಮುಂದೆ ಮುಂದೆ ಹೋಗ್ತದೆ ಆದರೆ ನಾವದಕ್ಕೆ ಸರಿಯಾಗಿ ಗೊಬ್ಬರ ಮತ್ತೆ ನೆಲಕಡಲೆ ಹಿಂಡಿ ಹೀಗೆ ತರಗಲೆ ಮತ್ತೆ ಮನೆಯಲ್ಲೆ ಸುಟ್ಟು ಎಲ್ಲ ತರಗಲೆಯನ್ನು ಮಾಡಿದ ಬೂದಿ ಇವುಗಳನ್ನು ಹಾಕಿದರೆ ಸಗಣಿ ಅದನ್ನೆಲ್ಲ ಹಾಕಿದರೆ ಸೊಂಪಾಗಿ ಬಸಳೆ ಬೆಳಿತದೆ ಮತ್ತೆ ತುಂಬಾ ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ ಮ ಅದನ್ನು ಮತ್ತೆ ನಾವು ಇನ್ನೊಮ್ಮೆ ನಮಗೆ ಬೇರೆ ಬೇಕೇಳಿದರೆ ಅದನ್ನೆ ಕಟ್ ಮಾಡಿ ಇನ್ನೊಂದು ಸೈಡ್ ಮಣ್ಣಲ್ಲಿ ನೆಟ್ರೆ ಪುನಃ ಅದು ಮುಂದಕ್ಕೆ ತನ್ನ ಗಿಡ ಮುಂದೆ ಮುಂದೆ ಬೆಳಿತದೆ ಇದನ್ನಾವು ಕಟ್ ಮಾಡಿ ನೆಡುವುದು ಹಾಗೆ ಹೂವಿನ ಗಿಡಗಳಾದರೆ ಗುಲಾಬಿ ಗಿಡ ಗುಲಾಬಿ ಗಿಡಕ್ಕೆ ನಾನು ಕಸಿ ಮಾಡ್ತೇನೆ ಕಸಿ ಮಾಡಿ ಹೇಳಿದ್ರೆ ಅದರ ದಪ್ಪ ಕಾಂಡವನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಒಂದು ಕವರ್ ಅಥವಾ ತೆಂಗಿನ ಚಿಪ್ಪಿ ಸೈಡಲ್ಲಿಂದ ಕಟ್ಟಿ ಇಟ್ಟರೆ ಅದು ಅಲ್ಲಿಗೆ ಬೇರು ಕೊಡ್ತದೆ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಪ್ರತಿದಿನ ಅಲ್ಲಿ ನಾವು ಕಾಂಡದಲ್ಲಿ ಮ ಕಟ್ಟಿದ ಜಾಗಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದರೆ ಅದು ಅಲ್ಲಿಗೆ ಬೇರು ಕೊಟ್ಟನಂತರ ಬೇರಿಗೆ ಕೊಟ್ಟು ಒಂದು ತಿಂಗಳಾದ ನಂತರ ನಾವು ಅಲ್ಲಿ ಮಧ್ಯದಿಂದ ಅದನ್ನು ಕಟ್ ಮಾಡಿ ಬೇರೊಂದು ಮಣ್ಣಿಗೆ ಹಾಕುವುದು ನಾವದನ್ನು ಇನ್ನೊಬ್ಬರಿಗೆ ಯಾರಿಗಾದರು ಕೊಡೊದಾದ್ರೆ ಒಂದು ಪ್ಲಾಸ್ಟಿಕ್ ಕವರಿಗೆ ಮಣ್ಣು ಹಾಕಿ ಅದರಲ್ಲಿ ಇಟ್ಟು ಇಟ್ಟರೆ ಅದು ಅಲ್ಲಿಗೆ ಜೀವ ಹಿಡಿತದೆ ಹಾಗೆ ಬೇರೆ ಸಸಿಗಳು ಹೇಳಿದರೆ ಸಣ್ಣ ಸಣ್ಣ ಹೂವಿನ ಗಿಡಗಳು ಚಿಟ್ಟೆ ಹೂವು ಅಥವಾ ಜೀನಿಯಾ ಇವುಗಳೆಲ್ಲ ಹೂವಿನಲ್ಲೆ ಇರ್ತದೆ ಆ ಹೂವನ್ನು ನಾವು ಗಿಡದಲ್ಲೆ ಬಿಟ್ಟರೆ ಅದರಲ್ಲೆ ಬೀಜ ಹುಟ್ಟುತ್ತದೆ ಆ ಬೀಜವನ್ನು ಪುನಃ ನಾವು ಮಣ್ಣಿನಲ್ಲಿ ಹಾಕಿದರೆ ಪುನಃ ಅದು ಮೊಳಕೆ ಬರ್ತದೆ ಅದರಿಂದ ಪುನಃ ಗಿಡವನ್ನು ನಾವು ಮಾಡ್ಬೋದು ಆದರೆ ನಾವು ಬೇರೆ ಗಿಡಗಳು ಇದು ಮಾವಿನಕಾಯಿ ಅದನ್ನೆಲ್ಲ ನಮಗೆ ಸಾಧಾರಣವಾಗಿ ಹೀಗೆ ಬೆಳೆಸಲಿಕ್ಕಾಗುದಿಲ್ಲ ಮಾವಿನ ಗಿಡವನ್ನು ಬೆಳೆಸೋದಾದರೆ ಅದಕ್ಕೆ ನಾವು ಮಾವಿನಹಣ್ಣು ತಿಂದ ಕಾ ಅದರೊಳಗೆ ಒಂದು ಕಾಯಿ ಇರ್ತದೆ ಅದು ಮಣ್ಣಿನಲ್ಲಿ ಮೊಳಕೆ ಬಂದ ನಂತರ ಅದು ಸ್ವಲ್ಪ ಕಾಣದಾಗೆ ಬಲಿತ ನಂತರ ಅದನ್ನು ನಾವು ಕೊಂಡೋಗಿ ದೊಡ್ಡ ಮಾವಿನ ಮರದ ಗೆಲ್ಲಿಗೆ ಒಳ್ಳೆಯ ಬಲಿತಿರುವ ಸಪೂರವಾದ ಒಂದು ಗೆಲ್ಲಿಗೆ ಇದು ನಾವು ಚಾಕಿನಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರೆಲ್ಲ ಹಾಕಿ ಸುತ್ತ ಕವರ್ ಮಾಡಿ ಅದಕ್ಕೆ ಸಹ ನಾವವು ಗುಲಾಬಿ ತ ಸಸಿಗೆ ಹೇಗೆ ಮಾಡಿದೆವು ಆ ರೀತಿ ನೀರು ಹಾಕ್ತಾಯಿದ್ದರೆ ಅದು ಸಹ ತನ್ನಷ್ಟಕ್ಕೆ ಬೇರು ಕೊಡ್ತದೆ ಬೇರು ಕೊಟ್ಟ ನಂತರ ಅದು ಸರಿಯಾಗಿ ಬೇರು ಕೊಟ್ಟ ನಂತರ ಅದನ್ನು ನಾವು ತೆಗೆದು ಮಣ್ಣಿನಲ್ಲಿ ಹಾಕಬೇಕು ಮಣ್ಣಿನಲ್ಲಿ ಹಾಕಿದ ನಂತರ ಅದು ಮಣ್ಣಿನ ಫಲವತ್ತತೆಯನ್ನು ಹೀರಿ ಚಿಗುರಲಿಕ್ಕೆ ಸ್ಟಾಟ್ ಆಗ್ತದೆ ಅದರ ನಂತರ ನಾವು ಬೇರೆ ಗುರಿ ಗುಂಡಿ ತೆಗೆದು ನಮ್ಮ ಮನೆಯ ಮನೆಗಾಗಿ ನೆಡ್ಬೋದು ಅಥವಾ ನಾವು ಬೇರೆಯವರಿಗೆ ಮಾರುದಾದರು ಅದನ್ನು ಮಾರಬೋದು ಅದಕ್ಕು ಒಳ್ಳೆ ಹಣ ಇದೆ ಆದರೆ ನನಗೆ ಹೆಚ್ಚಾಗಿ ತರಕಾರಿ ಗಿಡ ಮತ್ತೆ ಹೂವಿನ ಗಿಡವನ್ನು ಮಾಡೋದ್ರಲ್ಲಿ ಭಾಳ ಖುಷಿ ಇದೆ ಆಗೆ ನಾನು ಹೀರೇಕಾಯನ್ನು ಸಹ ಬೆಳೆಸ್ತೇನೆ ಮನೆಲ್ಲಿ ಹೀರೆಕಾಯಿ ಮೊದಲಿಗೆ ನಾವು ಬೀಜ ಹಾಕ್ತೇವೆ ಅದೊಂದು ಸಹ ನಂತರ ನಂತರ ಹಾಗೆ ಬೆಂಡೆಕಾಯಿ ಮಾಡಿದಾಗೆ ಒಂದು ಹೀರೇಕಾಯಿಯನ್ನು ಬಳ್ಳಿಯಲ್ಲೆ ಬಿಟ್ಟರೆ ಅದು ಬಳ್ಳಿಯಲ್ಲೆ ಬೆಳೆದು ಬೆಳೆದು ಒಣಗ್ತದೆ ಒಣಗಿದ ನಂತರ ಅದನ್ನು ಬಿಸಿಲ್ನಲ್ಲಿ ಇಟ್ಟು ಅದನ್ನು ಹಾಗೆ ಹೀರೆಕಾಯೊಟ್ಟಿಗೆ ಇಡಬೇಕು ಒಂದು ಗಟ್ಟಿಯಾದ ತೊಟ್ಟಿಯಲ್ಲಿ ಕಟ್ಟಿ ಇಟ್ಟರೆ ಬರುವ ವರ್ಷಕ್ಕೆನೆ ಬೀಜ ಹಾಕುವಾಗ ಅದು ಹೀರೇಕಾಯನ್ನು ಓಪನ್ ಮಾಡಿದರೆ ಅದರ ಒಳಗೆ ಒಣಗಿದ ಬಿಡಿ ಬಿಡಿ ಕಾಯಿಗಳಿರ್ತದೆ ಅದು ಒಳ್ಳೆ ಮೊಳಕೆಯನ್ನು ಕೊಡಲು ಸಾಧ್ಯವಾಗ್ತದೆ ಯಾವಾಗಲು ನಾವು ಬೀಜ ಹಾಕುವಾಗ ಎಳತು ಇರಬಾರ್ದು ಯಾವಾಗಲು ನಾವು ಬೀಜ ಹಾಕುವಾಗ ಅದು ತುಂಬಾ ಬಲಿತ ಕಾಯಾಗಿರಬೇಕು ಹಾಗೆ ನಮ್ಮ ಮನೆಯಲ್ಲಿ ನಾವು ಸೋರೆಕಾಯಿ ಪಡುವಲಕಾಯಿ ಇದು ಈ ಥರದ್ದು ತರಕಾರಿಗಳನ್ನು ಹೆಚ್ಚು ಬೆಳೆಯುತ್ತೇವೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ತರಕಾರಿ ನಮ್ಮ ಮನೆಯಲ್ಲಿ ಬೆಳೆಸಿದ್ದನ್ನೆ ನಾವು ಉಪಯೋಗಿಸ್ತೇವೆ ಮತ್ತೆ ಹೆಚ್ಚಾದರೆ ಬ ನೆರೆ ಮನೆಯವರಿಗೆ ಕೊಡ್ತೇವೆ ಹಾಗು ಹೆಚ್ಚಾದರೆ ನಮ್ಮದೊಂದು ಅಂಗಡಿ ಇದೆ ಅಲ್ಲಿ ನಾವು ಮಾರಲಿಕ್ಕಿಟ್ರೆ ಊರಿನ ತರಕಾರಿ ಹೇಳಿದ್ರೆ ಎಲ್ಲರು ಬಂದದನ್ನು ತಕೊಳ್ತಾರೆ ಅಂದರೆ ಅದಕ್ಕೆ ಸಾವಯವ ಗೊಬ್ಬರವನ್ನು ಬೆಳೆಸೋದರಿಂದ ಎಲ್ಲರಿಗು ಅದು ತುಂಬಾ ಇಷ್ಟ ಆಗ್ತದೆ ಮತ್ತು ಬೇರೆ ತರಕಾರಿಗೆ ಹೋಲಿಸಿದರೆ ಇದು ತುಂಬಾ ರುಚಿಯಾಗಿರ್ತದೆ ಪಲ್ಯ